ನಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ವ್ಯಕ್ತಿ ಬಂದರೂ ಆ ವ್ಯಕ್ತಿಗೆ ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ಹಾಸ್ಪಿಟಲಿನ ಒಂದು ಕುರಿತು ಬರ ನಮ್ಮ ಅಭಿಪ್ರಾಯ ಎಂದು ಏನಂದರೆ ಈಗ ನಾವು ನಾವು ಯಾರನ್ನೇ ಅಡ್ಮಿಟ್ ಮಾಡಬೇಕು ಅನ್ನೊ ಸ್ಟೇಜ್ಗೆ ಬಂದರೆ ಅಡ್ಮಿಟ್ ಯಾರನ್ನ ಮಾಡಬೇಕು ಅಂದರೆ ಆ ವ್ಯಕ್ತಿ ಡೀಟೇಲ್ಸು ಯಾವ ಊರಿಂದ ಬಂದಿದ್ದಾರೆ ಅವರ ಹೆಸ್ರೇನು ಅವರಿಗೆ ಏನು ಆಗಿದೆ ಅವ್ರಿಗೆ ಇವಾಗ ಸಪೋಸ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ಸು ಯಾವ ಥರ ನಾವು ಅವರಿಗೆ ಚಿಕಿತ್ಸೆ ಕೊಡಬೇಕು ಇವಾಗ ನಮ್ಮ ಹಾಸ್ಪಿಟಲಿನ ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲರು ನಮ್ಮ ಡಾಕ್ಟರು ಎಲ್ಲರೂ ಸೇರಿ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ ನಾವು ಅವರನ್ನೆಲ್ಲ ಕರೆದು ಈ ಥರ ಪೇಶೆಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಈ ಥರ ಚಿಕಿತ್ಸೆ ಕೊಡಬೇಕು ಇವ್ರಿಗೆ ನಮ್ಮ ಆಸ್ಪತ್ರೆಯಿಂದ ಯಾವುದೇ ರೋಗಿ ಯಾವುದೇ ವ್ಯಕ್ತಿ ಸುಮ್ಮನೆ ಅಂತೂ ಹೋಗಿಲ್ಲ ಅವ್ರಿಗೆ ಎಲ್ಲ ನಾವು ವಾಸಿ ಆಗೇ ಕಳ್ಸಿದ್ದೀವಿ ಅವ್ರಿಗೆ ಏನೇ ಈಗ ಒಬ್ಬೊಬ್ರಿಗೆ ಲಿವರ್ ಡ್ಯಾಮೇಜ್ ಆಗಿದ್ದರೆ ಅಂದರೆ ಲಿವರ್ದು ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಾಂದರೆ ಅಪೆಂಡಿಕ್ಸ್ ಆಗಿದ್ದರೆ ಅವ್ರಿಗೆ ಏನೇ ಯಾವುದೇ ರೋಗ ಯಾವುದೇ ಇದಿರಲಿ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಮತ್ತೆ ನಾವು ಡಿಸ್ಚಾರ್ಜ್ ಮಾಡಬೇಕು ನಾವು ಆಸ್ಪತ್ರೆಯಿಂದ ಹೊರ್ಗೆ ಕಳ್ಸ್ಕೊಡ್ತೀವಿ ಅವ್ರ್ನ ಅವರು ಸಿಬ್ಬಂದಿಯವರು ಯಾರೇ ಇದ್ದರೂ ಅವ್ರ್ನ ನಾವು ನೋಡಿ ಅವರಿಗೆ ನಾವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರ ಸೈಡಿಂದ ಬಂದಿರೋರು ಯಾರು ಅವರು ಏನೇನು ಅವ್ರಿಗೆ ಏನೇನು ಆಗಿದೆ ಅವ್ರ್ದು ಎತ್ತ ಏನು ಎಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಎಲ್ಲಿ ಇದಾಯಿತು ಕಿಡ್ನಿ ಸ್ಟೋನ್ ಹೇಗೆ ಬಂತು ಅವ್ರಿಗೆ ಜಾಸ್ತಿ ನೀರು ಕುಡೀತಾಯಿಲ್ಲ ಈ ಥರ ಎಲ್ಲ ನಾವು ಹೇಳ್ತೀವಿ ಹೇಳಾದ್ಮೇಲೆ ಅವ್ರಿಗೆ ನಾವು ಕಂಟಿನ್ಯೂಸಾಗಿ ಚಿಕಿತ್ಸೆ ನಾವು ಸ್ಟಾರ್ಟ್ ಮಾಡ್ತೀವಿ ಚಿಕಿತ್ಸೆಯಿಂದ ನಾವು ಚಿಕಿತ್ಸೆ ಅಂದರೆ ತುಂಬ ನಿಧಾನಕ್ಕೆ ನಾವು ಮಾಡೋದು ಫಸ್ಟ್ ಇಂಜೆಕ್ಷನ್ಸ್ ಹಾಕ್ತೀವಿ ಅವ್ರನ್ನ ಅಡ್ಮಿಟ್ ಮಾಡ್ಕೊತೀವಲ್ಲ ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಒಂದತ್ರ ಕೂರಿಸಿ ಅಂದರೆ ಬೆಡ್ ಮೇಲೆ ಹಾಕಿ ಅವ್ರಿಗೆ ಚೆಕ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಫಿವರ್ ಇದೆಯಾ ಏನಾಗಿದೆ ಎತ್ತು ಎಲ್ಲ ಕೇಳ್ತೀವಿ ಎಲ್ಲ ಕೇಳ್ತೀವಿ ಕೇಳಾದ್ಮೇಲೆ ತಿರ್ಗ ನಾವು ಚಿಕಿತ್ಸೆನ ಸ್ಟಾರ್ಟ್ ಮಾಡ್ತೀವಿ ನಾವು ನಮ್ಮ ಸ್ಟಾಫಲ್ಲಿರೋರು ಎಲ್ಲರು ಬರ್ತಾರೆ ಆ ಟ್ರೀಟ್ಮೆಂಟ್ಗೆ ಅಲ್ಲಿರೊ ವಾರ್ಡ್ಗೆ ಒಬ್ಬರಿರ್ತಾರೆ ಅವರು ನೋಡಿಕೊಂಡು ಇದು ಮಾಡ್ತಾರೆ ಏನಂತ ಈಗ ಈ ವಾರ್ಡಿಗೆ ಇವರು ಆ ವಾರ್ಡಲ್ಲಿ ಅವರು ಏನು ಮಾಡ್ತಾರಂದ್ರೆ ಅವ್ರ್ಗೆ ಇಂಜೆಕ್ಷನ್ಸ್ ಹಾಕ್ತಾರೆ ಅವ್ರನ್ನ ಫುಲ್ಲು ನಾವು ಸ್ಮಾಲ್ ಬೇಬಿ ಥರಾನೆ ನೋಡ್ಕೊತೀವಿ ಯಾಕಂದರೆ ನಮ್ಮ ಕರ್ತವ್ಯನೇ ಅದು ಆಸ್ಪತ್ರೆ ಸಿಬ್ಬಂದಿಗಳದ್ದೇ ಅವ್ರ್ನ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅವ್ರ್ಗೆ ಏನೇ ಸಮಸ್ಯೆ ಬಂದ್ರು ನಾವು ಅದರಲ್ಲಿ ಪಾಲ್ಗೊಳ್ಕೊಳ್ತೀವಿ ಅವ್ರ್ಗೆ ಏನೇ ಸಪೋಸ್ ಹೆಚ್ಚು ಕಮ್ಮಿ ಏನಾದರೂ ಆದರೆ ಅವ್ರ್ಗೆನಾದ್ರು ತೊಂದರೆ ಆಗಿ ಅವರು ಇದಾದರೆ ಆವಾಗ ಅದರ ರೆಸ್ಪಾನ್ಸಿಬಿಲಿಟಿ ನಾವಲ್ಲ ನಾವು ಕೊಡೋ ಚಿಕಿತ್ಸೆ ನಾವು ಪ್ರಯತ್ನ ಪಡೋದು ನಾವು ಮಾಡ್ತೀವಿ ಅದರ ಮೇಲೆ ಸ್ಟೇಜ್ ಬೇರೆ ಸ್ಟೇಜ್ಗೋದ್ರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾವು ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟಿದ್ದಾಗಲೇ ಒಂದು ಫಾರ್ಮಲ್ಲಿ ನಾವು ಸೈನ್ ಮಾಡ್ಸ್ಕೊತೀವಿ ಸೈನ್ ಮಾಡ್ಸ್ಕೊಂಡಾದ್ಮೇಲೆ ಅವರೂ ಒಂದು ಸೈನ್ ಹ್ಞೂ ಸರಿ ಆಯಿತು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂದರೆ ಚಿಕಿತ್ಸೆ ಸ್ಟಾರ್ಟ್ ಮಾಡಿ ಆಯ್ತು ಚಿಕಿತ್ಸೆನ ನಾವು ಸ್ಟಾರ್ಟ್ ಮಾಡ್ತೀವಿ ನಾವು ನಮ್ಮ ಆಸ್ಪತ್ರೆಗೆ ಯಾರೇ ಬಂದರೂ ನಾವು ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಒಬ್ಬರಿಗೆ ತಲೆನೋವೇ ಬರಲಿ ಅಂಥವುದಕ್ಕೆಲ್ಲ ನಾವು ಕ್ಯೂ ಅಂಥವುದಕ್ಕೆಲ್ಲ ನಾವು ಚಿಕಿತ್ಸೆ ಕೊಡ್ತೀವಿ ಅದರಲ್ಲಿ ಬೇಗ ವಾಸಿಯಾಗೊ ನಾವು ಟ್ಯಾಬ್ಲೆಟ್ಗಳು ಕೊಡ್ತೀವಿ ಮಾತ್ರೆಗಳು ಕೊಡ್ತೀವಿ ಮೂಗಳು ಕೊಡ್ತೀವಿ ಎಲ್ಲ ಚೆನ್ನಾಗಿರೋ ಇದೇ ಕೊಡ್ತೀವಿ